ನಾವು ನಮ್ಮ ಸಂತೋಷವನ್ನೆಲ್ಲ ನಮ್ಮ ಕುಟುಂಬದವರೊಂದಿಗೆ ಕಳೆಯೋಕೆ ಇಷ್ಟಪಡ್ತೇವೆ ಆದ್ದರಿಂದ ನಮ್ಮ ಕುಟುಂಬಕ್ಕೆ ಕ್ಷೇಮವಾದ ಕ್ಷೇಮವಾದ ಅಂತ ಹೇಳೋಕೆ ಇಷ್ಟ ಪಡ್ತೀವಿ ಮತ್ತು ಅಗತ್ಯವಾದ ತಿಂಡಿ ತಿನಿಸುಗಳನ್ನು ನೀಡೋದು ಉತ್ತಮವಾದ ಆರೋಗ್ಯಗಳನ್ನು ಒದಗಿಸುವುದು ಮತ್ತೆ ಉತ್ತಮವಾದ ಶಿಕ್ಷಣವನ್ನು ಓದಗಿಸೋಕೆ ತುಂಬ ಇಷ್ಟ ಪಡ್ತೀವಿ ಆದರಿಂದ ನಾವು ಅವ್ರಿಗೆ ತುಂಬ ಮುಖ್ಯವಾದ ತಿಂಡಿ ತಿನಿಸುಗಳನ್ನು ನೀಡಬೇಕು ಪ್ರತಿನಿತ್ಯ ನಾವು ಯಾವಾಗಲೂ ಕ್ಷೇಮವಾಗಿರಬೇಕೆಂದ್ರೆ ಉತ್ತಮವಾದ ಆಹಾರವನ್ನು ಸೇವಿಸಿದರೆ ಮಾತ್ರ ನಾವು ಪೌಷ್ಟಿಕವಾಗಿ ಇರ ಇರೋಕಾಗುತ್ತೆ ಆದರಿಂದ ಪ್ರತಿನಿತ್ಯ ಹಾಲನ್ನು ಕುಡಿಯೋದು ಮತ್ತು ಬಾದಾಮಿ ಬೀಜಗಳನ್ನು ತಿನ್ನೋದು ಮತ್ತೆ ಸೊಪ್ಪು ಆ ಥರ ಎಲ್ಲ ಪದಾರ್ಥಗಳನ್ನು ಸೇವಿಸೋದು ವಯಸ್ಸಾದವರಿಗೆ ಇತಿಮಿತಿಯಲ್ಲಿ ಆಹಾರಗಳನ್ನು ಒದಗಿಸಬೇಕು ಮತ್ತೆ ನಾವು ಈ ಥರ ಅಂಗಡಿಯಲ್ಲಿ ಸಿಗೋ ಫು ಆಹಾರಗಳನ್ನು ಬಿಟ್ಟುಬಿಡ್ಬೇಕು ಆದಷ್ಟು ಮನೆಯಿಂದಲೇ ತಯಾರಿಸಿ ತಿಂದರೆ ನಾವು ತುಂಬ ಕ್ಷೇಮವಾಗಿ ಸೌಖ್ಯವಾಗಿ ಇರ್ತೇವೆ ಆದ್ದರಿಂದ ಯಾವ ಯಾವುದೇ ಆಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆ ಬರೊಂಗಿಲ್ಲ